ಇವಾಗ ಯಾವುದೇ ಆದ್ರು ಆಟ ಆಗಲಿ ಅಲ್ಲಿ ಮೇನಾಗಿ ಜನ್ರನ್ನು ಕರೆತರಬೇಕು ಮತ್ತು ಆಟ ಆಡಬೇಕಾದರೆ ಆ ತಂಡದಲ್ಲಿ ಹೊಂದಾಣಿಕೆ ಕಲಿಕೆ ಎಲ್ಲ ಬರುತ್ತೆ ಮತ್ತು ಮನೋಭಾವ ರೂಪಿಸತ್ತೆ ಹೆಚ್ಚು ನಮ್ಯತೆ ಅಂದರೆ ಇದು ಅದರಲ್ಲಿ ಜೊತೆಯಲ್ಲಿ ಯಾವಾಗ ಯಾವುದೇ ಥರ ಇದ್ರೂ ಸಹಾಯ ಮಹತ್ವ ಕಲಿಯುತ್ತಾರೆ ಹಾಗೂ ಯಾವ ಥರ ವ್ಯಕ್ತಿ ಸಮನ್ವಯ ಸಾಧಿಸಲು ಎಲ್ಲ ಜೊತೆಗೂಡಿ ಕಾರ್ಯನಿರ್ವಹಿಸಲು ನೆರವು ಆಗುತ್ತದೆ ಕಲಿಕೆ ಸಾಮರ್ಥ್ಯ ಅಂತ ಬಂದರೆ ಪರಸ್ಪರ ಪ್ರಭಾವಿತರಾಗಲು ಯಾವುದೇ ಸಾಮಾನ್ಯ ಬಂದ್ರು ಆ ಕಾರ್ಯ ನಿರ್ವಹಿಸಲು ಕ್ರೀಡೆ ಭಾಳ ಮುಖ್ಯ